ಲಾಕ್ಡೌನ್ದಾಗ ನಾ ಏನೇನೋ ತಿಂಡಿ ಕಲ್ತಿದ್ದೆ ಅಂದರೆ ಈಗ ಆಗ ಲಾಕ್ಡೌನಿತ್ತು ಎಲ್ಲಿಗೆ ಭೀ ಹೊರಗದು ಹೋಗ್ಬಾರ್ದು ಅಂತ ಇತ್ತು ಹೊರಗೆ ಹೋದ್ರೆ ಸುಮ್ಮನೆ ರೋಗ ಅದು ಬರ್ತದ ಅಂಥೇಳಿ ಈಗ ಮನ್ಯಾಗ ಕೂತಾಗ ಏನಾರ ಒಂದು ಮಾಡಬೇಕು ಅಂಥೇಳಿ ಏನರ ಒಂದಡ್ಗೆ ಕಲ್ಯರಪ್ಪಾ ಅಂಥೇಳಿ ಈ ಫೋನಿನಾಗ ನೋಡ್ದೆ ಫೋನಿನಾಗ ನೋಡಿ ಯೂಟೂಬ್ ತೆಗ್ದು ನೋಡಿದ್ರೆ ಈಗ ನನಗೆ ಬರಲ್ದಡುಗೆ ಅಂದರೆ ನನಗೆ ಕಲಿಬೇಕಂತ ಅಂದಿದ್ದು ಢೋನಸ್ ಢೋನಸ್ಸು ಹೆಂಗೆ ಮಾಡಬೇಕಂಥೇಳಿ ಯೂಟೂಬ್ದಾಗ ತೆಗ್ದು ಎಲ್ಲ ನೋಡ್ದೆ ನೋಡಿ ಯೂಟೂಬ್ದಿಂದ ಹಿಂಗಿಂಗೆ ಮಾಡಬೇಕು ಅಂಥೇಳಿ ಎಲ್ಲ ನೋಡಿಕೊಂಡು ಕೇಳಿಕೊಂಡು ಈಗ ಮತ್ತೆ ನಾ ಮಾಡ್ಲಿಕ್ಕೆ ನೋಡ್ದೆ ಟ್ರೈ ಮಾಡ್ದೆ ಮಾಡ್ಲಿಕ್ಕೆಕೂತು ಈಗ ಅದಕ್ಕೆ ಡೋನಸ್ ಮಾಡ್ಲಿಕ್ಕೆ ಏನೇನು ಬೇಕೆಂದರೆ ಅದಕ್ಕೆ ಇಲೈಚಿ ಬೇಕು ಅಂಡಾ ಬೇಕು ತುಪ್ಪ ಬೇಕು ಮತ್ತು ಹಿಟ್ಟು ಸಕ್ರೆ ಇವೆಲ್ಲ ತೊಗೋಬೇಕು ಅವೆಲ್ಲ ತಗೊಂಡು ಮುಂದಿಟ್ಕೊಂಡು ಒಂದು ಒಂದು ಬೌಲು ಭೊಗಣಿ ಇಲ್ದಿದ್ರ ಏನಾರ ಒಂದು ಸಣ್ಣ ಬುಟ್ಟಿ ತಗೊಂಡು ಅದ್ರೊಳಗೆ ಫಸ್ಟ ಅಂಡಾ ಹಾಕ್ಬೇಕು ಅಂಡಾ ಹಾಕಿ ಒಂದು ಕೆ ಜಿ ಹಿಟ್ಟಿಗೆ ಎಂಟು ಅಂಡಾ ಹಾಕ್ಬೇಕು ಎಂಟು ಅಂಡಾ ಒಡೆದು ನಾವು ಒಂದು ಬುಟ್ಟಿಯಾಗ ಹಾಕಬೇಕು ಎಂಟು ಅಂಡಾ ಒಡ್ದು ಹಾಕ್ದೇವಂದ್ರೆ ಅದ್ರೊಳಗೆ ಅದ್ರಾಗ ಇಲೈಚಿ ಹಾಕಬೇಕು ಇಲೈಚಿ ತಿಂಬೋ ಸೋಡಾ ಮತ್ತದ್ರಾಗ ತುಪ್ಪ ಹಾಕಬೇಕು ಟೆಸ್ಟಿಂಗ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಅಂದರೆ ನಾವು ಚೆಂದ ಹಿಂಗೆ ಗಾಢ ಬರೋತನ ಚೆಂದ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ನಾವು ಸಕ್ರೆ ಹಾಕ್ಕೊಬೇಕು ಅದ್ರೊಳಗೆ ಗಾಢನು ಕಲಸ್ತೀವಲ್ಲ ಅದ್ರೊಳಗೆ ಸಕ್ರೆ ಹಾಕ್ಕೋಬೇಕು ಸಕ್ರೆ ಹಾಕಿ ತಿರ್ಗಿಸಿ ತಿರ್ಗಿಸಿ ಅದು ಪೂರ ಚೆಂದ ಗಾಢ ಆಗೋತನ ಸಕ್ರೆ ತಿರ್ಗಿಸ್ಬೇಕು ಸಕ್ರೆ ತಿರುಗ್ಸಿ ಆಮೇಲೆ ನಾವು ಹಿಟ್ಟು ಹಾಕ್ಕೋಬೇಕು ಅದ್ರೊಳಗೆ ಹಿಟ್ಟು ಹಾಕೊಂಡು ಹಿಟ್ಟು ಭೀ ಎಲ್ಲ ಹಿಂಗೆ ತಿರುಗ್ಸಿ ತಿರುಗ್ಸಿ ತಿರುಗ್ಸಿ ಪೂರ ಕಲೆಸ್ತನ ಹಾಕೊಂಡು ಕಲೆಸ್ತನ ಹಾಕ್ಕೊಂಡು ಗಟ್ಟಿ ಮಾಡಬೇಕು ಮೈದಾ ಹಿಟ್ಟು ತಗೋಬೇಕು ಒಂದು ಕಿಲೋ ಮೈದಾ ಹಿಟ್ಟು ತಗೊಂಡು ಮೈದಾ ಹಿಟ್ಟು ಹಾಕಬೇಕು ನಾವು ಡೋನಸ್ದಾಗ ಈಗ ಒಂದು ಕಿಲೋ ಮಾಡೋದಂದ್ರೆ ಪೋಣ ಕಿಲೋ ಸಕ್ರೆ ಮತ್ತು ಒಂದು ಕಿಲೋ ಹಿಟ್ಟು ತಗೊಂಡು ಈಗ ಅದು ಕಲ್ಸಿದ್ದೇನು ಅಂಡಾದ್ದು ಅದು ಇರ್ತದಲ್ಲ ಗಾಢ ಕಲ್ಸಿದ್ದು ಪಾಕ ಅದರೊಳಗ ಹಾಕ್ಬೇಕು ಹಿಟ್ಹಾಕಿ ಚೆಂದ ಕಲ್ಸ್ಕೊಂಡು ಚೆಂದ ಕಲ್ಸಿದ ಮೇಲೆ ನಾವು ರೊಟ್ಟಿ ಮಾಡ್ತೀವಲ್ಲ ಆ ಥರ ಗಟ್ಟಿ ಕಲಸ್ಬೇಕು ಗಟ್ಟಿ ಕಲಸಿ ಅವು ಉಂಡಿ ಮಾಡ್ಬೇಕು ಎಷ್ಟು ರೊಟ್ಟಿ ಮಾಡ್ಲಿಕ್ಕೆ ಹೆಂಗೆ ತಗೋತೀವಲ್ಲ ಅಷ್ಟಷ್ಟು ಉಂಡಿ ಮಾಡಿ ಚೆಂದ ಇಷ್ಟಿಷ್ಟು ದಪ್ಪ ಉಂಡಿ ತಗೊಂಡು ಎಲ್ಲ ಹಿಂಗೆ ಲಟ್ಟಿಸ್ಬೇಕು ದೊಡ್ಡ ದೊಡ್ಡವು ಲಟ್ಟಿಸಿ

ಈಗ ವಸ್ಸು ಎಲ್ಲನ ಒಟ್ಟು ಮಾಡ್ಕೊಂಡೆವು ಒಮ್ಮೆ ಅಂದರ ಈಗ ಕರಿಬೇಕು ಅವ್ಕೆ ಕರೀಬೇಕೆಂದರೆ ಕಡಾಯಿ ತಗೊಂಡು ಎಣ್ಣೆ ಹಾಕಿ ಕಾಯ್ಸಿ ಈಗ ಒಂದು ಒಂದುನು ಕರಕೋಬೇಕು ಮತ್ತೆ ಇದು ಢೋನಾಸ ಮಾಡಿದೆವು ಈಗ ವಸ್ಸು ಮಾಡಿದ ಮೇಲೆ ಒಮ್ಮೆ ಎಲ್ಲ ಒಂದು ಒಂದು ಕರಕೊಂಡು ಯ ಹಂಗೆ ಮಾಡಿದೆವು ಈಗ ಡೋನಾಸ್ ಕಲ್ತ್ಕೊಂಡೆವು ಮತ್ತು ನನಗೆ ಇಡ್ಲಿ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಇಡ್ಲಿ ಒಂದು ಕಲ್ತ್ಕೊಂಡೆವು ಲಾಕ್ಡೌನ್ದಾಗ ಇಡ್ಲಿ ಮಾಡ್ಬೇಕೆಂದರೆ ಅಕ್ಕಿ ಉದ್ದಿನ ಬೇಳೆ ತಗೋಬೇಕು ಉದ್ದಿನ ಬೇಳೆ ಮತ್ತು ರವೆ ಬೇಕಾಗ್ತದೆ ಅದ್ರೊಳಗೇನು ಮಾಡಬೇಕು ಉದ್ದಿನ ಬೇಳೆ ಮಿಕ್ಸರ್ ಮಾಡಬೇಕು ನಾವು ಉದ್ದಿನ ಬೇಳೆ ಮಿಕ್ಸರ್ ಮಾಡಿ ಅದು ಪೂರಾ ಗಾಢ ಮಾಡಿ ಮಿಕ್ಸರ್ ಮಾಡಿ ಇಡ್ಲಿ ರವೆ ಇರ್ತದಲ್ಲ ಇಡ್ಲಿ ರವೆದು ರ ಉದ್ದಿನ ಬೇಳೆ ಮಿಕ್ಸರ್ ಮಾಡಿದಾಗ ಅದ್ರೊಳಗೆ ಕಲ್ಸ್ಬೇಕು ಕಲಸಿ ಅದ್ರೊಳಗೆ ತಿಂಬೋ ಸೋಡಾ ಅದು ಹಾಕಿ ನಾವು ಪೂರಾ ನೈಟೆಲ್ಲ ನೆನ್ಯೋಕಿಡ್ಬೇಕದು ನೆನ್ಯೋಕಿಟ್ಟು ಏನು ಈಗ ಮರುದಿನ ಮುಂಜಾನೆ ಇಡ್ಲಿ ಮಾಡ್ಲಿಕ್ಕೆ ಇಡ್ಲಿ ಕುಕ್ಕರ್ದಾಗ ಅದೆಲ್ಲ ಹಾಕಿ ಅದು ಏನು ನಾವು ಮಿಕ್ಸರ್ ಮಾಡ್ಕೊಂಡಿರ್ತೀವಲ್ಲ ಅದ್ರೊಳಗೆ ಅದು ಎಲ್ಲ ಇಡ್ಲಿ ಕುಕ್ಕರ್ದಾಗ ಎಲ್ಲದ್ರಾಗ ಚಿನ್ನಿದಾಗ ಹಾಕಿ ಕುಕ್ಕರ ಇದು ಇಡ್ಲಿ ಕುಕ್ಕರ್ ಇರ್ತದಲ್ಲ ಅದ್ರೊಳಗೆ ಮಾಡಬೇಕು ಒಂದು ಹತ್ತು ಹದ್ನೈದು ಹತ್ತರಿಂದ ಹದ್ನೈದು ನಿಮ್ಷಕ್ಕೆ ಇಡ್ಬೇಕು ನಾವು ಹದ್ನೈದು ನಿಮ್ಷ ಇಕ್ಕಿದ್ದೇವೆಂದ್ರೆ ಫುಲ್ಲು ಎಲ್ಲ ಇಡ್ಲಿ ಪೂರ ರೆಡಿ ಆಯ್ತವ ಅದ್ರ ಸರೀಗೆ ಚಟ್ನಿ ಮಾಡಬೇಕಲ್ಲ ಚಟ್ನಿ ಅಂದರೆ ಕೊಬ್ರಿದು ಕೊಬ್ರಿ ಚಟ್ನಿ ಮಾಡ್ಕೊಳ್ಬೋದು ನೀವು ಮತ್ತು ಶೇಂಗಾ ಚಟ್ನಿ ಮಾಡ್ಕೊಳ್ಬೋದು ಈಗ ಶೇಂಗ ಚಟ್ನಿ ಅಂದರೆ ಶೇಂಗ ಹುರಿಬೇಕು ಶೇಂಗ ಮೆಣಸಿನ್ಕಾಯಿ ಅವೆಲ್ಲ ಹುರ್ದು ಅದ್ರೊಳಗೆ ಅಲ್ಲಾ ಬೆಳಗಡ್ಡಿದು ಹಾಕಿ ಮಿಕ್ಸರ್ ಮಾಡ್ಬೇಕು ಮಿಕ್ಸರ್ ಮಾಡಿ ಪೌಡ್ರ್ ಮಾಡ್ತೀವಲ್ಲ ಚಟ್ನಿ ಆಗ್ತದದು ಅದಕ್ಕೆ ಬಗರ್ ಹಾಕಬೇಕು ಅದು ಒಂದು ಮತ್ತು ಕೊಬ್ರಿ ಚಟ್ನಿ ಮಾಡ್ಬೇಕೆಂದರೆ ಕೊಬ್ರಿ ಚಟ್ನಿದ ಕೊಬ್ರಿ ಗೀಜಬೇಕು ಗೀಜಿ ಮಿಕ್ಸರ್ ಮಾಡಬೇಕು ಮಿಕ್ಸರ್ ಮಾಡಿ ಅದಕ್ಕೂ ಹಿಂಗೆ ಬಗರ್ ಹಾಕ್ಬೇಕು ಬಗರ್ ಹಾಕ್ದ್ ಮೇಲೆನೂ ಇಡ್ಲಿ ಚಟ್ನಿ ತಿನ್ಬಹುದು ಅದೇ ಇದು ಲಾಕ್ಡೌನ್ದಾಗ ಇವು ಇಡ್ಲಿ ಮತ್ತು ಡೋನಾಸು ನಾವು ಕಲ್ತ್ಕೊಂಡಿದ್ದೇವೆ